ಎರಡು ಸಾವಿರ ಮುನ್ನೂರ ನಲ್ವತ್ತೊಂಬತ್ತು ನಲ್ವತ್ತೈದು ಸಾವಿರ ಆರ್ನೂರ ಎಪ್ಪತ್ತೆಂಟು ಐದು ಲಕ್ಷ ಅರ್ವತ್ತೈದು ಸಾವಿರ ಐನೂರ ಅರ್ವತ್ತ್ನಾಲ್ಕು ಆರು ಲಕ್ಷ ಐವತ್ತೈದು ಸಾವಿರ ಏಳ್ನೂರ ಎಪ್ಪತ್ತೆಂಟು ಏಳು ಲಕ್ಷದ ಎಪ್ಪತ್ತೇಳು ಸಾವಿರ ಎಂಟ್ನೂರ ಎಪ್ಪತ್ತಾರು